ಇದು ಬಟ್ಟೆ ಶಾಪ್ ಅಂಗಡಿ ಹೌದು ರಿ ನಾವು ಹಬ್ಬಕ್ಕಂತ ಬಟ್ಟೆ ತಗೋಬೇಕಾಗಿತ್ತು ನಮ್ಮ ಮಕ್ಳಿಗೆ ಹಾಂ ಆದರೆ ನಮ್ಗೆ ಜಾಸ್ತಿ ಬೇಕಾಗಿತ್ತು ಹುಡುಗರು ಚಿಲ್ಡ್ರನ್ಸ್ ಭಾಳ ಅದಾರ ನಮ್ಮ ಫ್ಯಾಮ್ಲಿ ದೊಡ್ದೈತಿ ಅದಕ್ಕೆ ನಿಮ್ಮ ಕಡೆ ಚಿಲ್ಡ್ರನ್ಸ್ ಬಟ್ಟೆ ಇದೆಯೋ ಫ್ರಾಕ್ ಲಂಗ ಜೀನ್ಸ್ ಟಾಪ್

ನಿಮ್ಮ ಮಾರ್ಕೆಟಲ್ಲಿ ಯಾವ ಯಾವ ಅಂಗಡಿ ರೀ ನಂಗೆ ಒಬ್ರು ನನ್ನ ಫ್ರೆಂಡ್ ಕೊಟ್ರು ನಿಮ್ಮ ಅಂಗ್ಡಿದು ನಂಬರ ಅದಕ್ಕೆ ಕಾಲ್ ಮಾಡಿದೆ ನಿಮ್ಮ ಅಂಗಡಿ ಶಾಪ್ ನೇಮ್ ಹಾಂ ಹಾಂ ಹಾಂ ಹಾಂ ಆದರೆ ಡಿಸ್ಕೌಂಟ್ ಮಾಡ್ತೀರಲ್ಲ ಅದು ಮತ್ತು ಜಾಸ್ತಿ ತಗೋತಿವಿ ಮತ್ತು ನಮ್ಮದು ಫಂಕ್ಷನ್ಗೂ ಡ್ರೆಸ್ ಬೇಕು ಹಾಂ ಹಾಂ ಮತ್ತು ಕಸೂತಿ ಸಾರಿ ಇದ್ದಾವಾ

ಹಾಂ ಹಾಂ ಮತ್ತೀಗ ಹ್ಞೂ ಹ್ಞೂ ಮತ್ತಿದು ಸಣ್ಣದ್ದು ಹುಡುಗರ್ದು ಗಂಡು ಹುಡುಗರ್ದು ಅವು ಇದಾವಾ ಹಾಂ ಹಾಂ ನೀವು ಕಸೂತಿ ಸೀರೆ ರೇಟ್ ಎಷ್ಟು ಇರ್ಬೌದು ರೀ ಮೂರು ಸಾವಿರ ಇದು ನೈನ್ ಹಂಡ್ರೆಡ್ ಮಟ್ಟ ಹಿಂಗ್ ತೆಗಿತೀರಿ ಇಲ್ಲಿ ಕೊಡ್ಲಿಕ್ಕೂನೂ ಹಾಗಂತ ಸರಿ ಸರಿ ಮೇಡಮ್ ಹ್ಞೂ ಸಾಯಂಕಾಲ ತೆಗ್ದಿರ್ತೈತಲ್ಲ ರಿ ಹಾಂ ಹಾಂ ಸರಿ ಸರಿ ತ್ಯಾಂಕ್ ಯು